ಹಲೋ ಹೇಳಿ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ನ ಯಾವ ಥರ ಬೇಕು ಮೇಡಮ್ ಲೋನ್ ನಮ್ಮ ಕಡೆ ಆಭರಣದ ಲೋನು ಕೊಡ್ತಿವಿ ಮೇಡಮ್ ಮನಿ ಲೋನ್ ಕೊಡ್ತಿವಿ ಮೇಡಮ್ ನಿಮ್ಗ ಯಾವ ಥರ ಲೋನ್ ಬೇಕು ಹೇಳಿ ಮೇಡಮ್ ಗೋಲ್ಡ್ ಲೋನ್ ಆದರೆ ಜೀರೋ ಪರ್ಸೆಂಟ್ ಬಡ್ಡಿ ಕೊಡ್ತಿವಿ ಮೇಡಮ್ ಮನಿ ಲೋನ್ ಆದರೆ ಒನ್ ಪರ್ಸೆಂಟ್ ಮೇಡಮ್ ಯಾವ್ದ

ಅದು ಫ್ಲಾಟ್ ಎಲ್ಲ ಎನ್ ಎ ಆಗಿರ್ಬೇಕು ಮೇಡಮ್ ಅದು ಫಾರ್ಮ್ ಇರ್ಬೇಕು ಮೇಡಮ್ ಮತ್ ಮೊದ್ಲ

ಆಧಾರ್ ಕಾರ್ಡ್ ಅವರು ಅವ್ರ ಮನೆ ಯಾರ ಹೆಸರು ಇರತ್ತೆ ಅವ್ರ್ದು ಬೇಕು ಮೇಡಮ್

ಮತ್ತು ಬೇಕಾದಷ್ಟು ಅದಾವ್ ಮೇಡಮ್ ನಿಮ್ಗ ಯಾವ ಬೇಕು ಯಾವ ಥರ ಲೋನ್ ಬೇಕಾಗಿದೇ ಅದು ಅದು ಅನುಕೂಲ ಯಾವ್ದ ಇರತ್ತೆ ಅದನ್ನ ಮಾಡ್ಬೇಕು ಮ

ಹಾಂ ಮೇಡಮ್ ಹಾಂ ಮೇಡಮ್ ಕೇ ಮನೆಲಿ ಕೇಳ್ತವ್ರೆ ಮೇಡಮ್ ನಿಮ್ಗ ಲೋನ್ ಬೇಕಾದರೆ ನಾವು ಮಾಡ್ಸ್ಕೊಡ್ತೀವಿ ಮೇಡಮ್ ಹಾಂ ಮೇಡಮ್ ಧನ್ಯವಾದಗಳು